ಜನವರಿ ಟ್ವೆಂಟಿ ಸಿಕ್ಸ್ತ್ ಗಣರಾಜ್ಯೋತ್ಸವ ಆಗಸ್ಟ್ ಫಿಫ್ಟೀನ್ ಸ್ವಾತಂತ್ರ್ಯ ದಿನಾಚರಣೆ ಅಕ್ಟೋಬರ್ ಸೆಕೆಂಡ್ ಗಾಂಧಿ ಜಯಂತಿ ಸಪ್ಟೆಂಬರ್ ಫಿಫ್ತ್ ಟೀಚರ್ಸ್ ಡೇ ನವಂಬರ್ ಫೋರ್ಟೀನ್ ಚಿಲ್ಡ್ರನ್ಸ್ ಡೇ